ಹಾಂ ಎಲ್ಲಿಂದ ಮಾತಾಡೋದು ತರಕಾರಿಯಾ ತರ್ ತರಕಾರಿ ಅಂಗಡಿಯೋರಾ ಈಗ ಇದು ಈರುಳ್ಳಿ ಎಲ್ಲ ಹೇಗಿದೆ ರೇಟು ಎಂತದ್ರೀ ನೀವು ಮೊನ್ನೆ ಇಲ್ಲಿ ನಮ್ಮ ದಾರಿಲಿ ಮಾರಿಕೊಂಡು ಹೋಗ್ತಾಯಿದ್ರೂ ನೂರು ರೂಪಾಯ್ಗೆ ನಾಲ್ಕು ಕೆ ಜಿ ಅಂತ ಇಪ್ಪತ್ತೈದು ರೂಪಾಯಿ ಎಲ್ಲ ಫ್ರೆಶನೇ ಈ ಹಾಂ ಎಂತ ಆಗಿಲ್ಲ ಹಾಂ ಅದನ್ನು ಉಪಯೋಗಿಸ್ತೀವಲ್ಲ ಆಮೇಲೆ ನೀವು ಇದು ಹಾಗಲಕಾಯಿ ಎಷ್ಟಿದೆ ಐವತ್ತು ರೂಪಾಯಿ ನಮ್ಮಲ್ಲಿ ಮೂವತ್ತು ರೂಪಯಿ ಮರ್ರೆ ಎಂಥದ್ದೂ ನೀವು ಅಲ್ಲ ಹಾಗೆಲ್ಲ ರೇಟ್ ಹೇಳಬಾರ್ದು ನೀವು ನೀವು ಒಂದು ಸ್ವಲ್ಪ ಕಮ್ಮಿ ಮಾಡ್ಬೇಕು ನಮಗೆ ಹೌದು ಈಗ ಟೊಮ್ಯಾಟೋ ಎಷ್ಟಿದೆ ರೇಟು ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯ್ಗೆ ನಾವು ನಾಲ್ಕು ಕೆ ಜಿ ತರ್ತೀವಿ ನೀವೆಂತ ಇಪ್ಪತ್ತೈದು ರೂಪಾಯಿ ಹಾಂ ಹಾಂ ಈಗ ರೈತರ ಆ ರೈತ್ರಿಗೆ ತಂದು ರೈತ್ರಿಗೆ ತಂದೋರಿಗೆ ಬೆಲೆ ಬೆಲೆ ಸಿಗದೆ ಮೂರು ರೂಪಾಯಿ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಅವರು ರಸ್ತೇಲಿ ವಲಸೆ ಹೋಗ್ತಾರೆ ಗೊತ್ತಾ ಹಾಂ ಹಾಂ ಹಾಂ ಈಗ ಹಾಂ ಹೌದಾ ನನಗೆ ಒಂದು

ಹಾಂ ಹಾಂ ನಿಮ್ಮ ಅಂಗಿ ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಕೊಂಜಲಲ್ಲಿ ಇದ್ದೀರಾ ಹೌದಾ ಹಾಂ ಅಲ್ಲ ನೀವು ರೇಟನು ನೀವೂನು ರೇಟನು ಕಮ್ಮಿ ಮಾಡಬೇಕು ಮತ್ತು ನೀವು ಮಾರ್ಕೆಟ್ಗಿಂತ ರೇಟ್ ಜಾಸ್ತಿ ಮಾಡ್ತೀರಾ ನೀವು ಹೌದು ಎಲ್ಲರೂ ಬಾಡಿಗೆ ಕೊಡಬೇಕು ನಾವು ನೀವು ಆ ಥರ ರೇಟ್ ಹಾಕಿದ್ರೆ ನಮಗೆ ಸಂಬ್ ಅಲ್ಲ ನಮಗೆ ಸಂಬಳ ಕೊಡೋದು ಒಂದು ಐನೂರು ಆರ್ನೂರು ರೂಪಾಯಿ ಸಂಬಳ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ಅದರಲ್ಲಿ ನಮ್ಗೆ ಎಲ್ಲನೂ ಆಗಬೇಕಲ್ಲ ಹಾಂ ಆಯಿತು ನಮ್ಮ ಮಗನಿಗೆ ಹೌದೌದು ಈಗ ನಮ್ಮ ಮಗನಿಗೆ ಕಳಿಸ್ತೀನಿ ಆಯಿತಾ ಹಾಂ ಹಾಂ ಸ್ವಲ್ಪ ಅವ್ನ ಏನೇನು ಕೇಳ್ತಾನಾ ಚೀಟಿ ಬರ್ದು ಕಳಿಸ್ತೀನಿ ರೇಟ್ ಎಲ್ಲ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಆಯಿತಾ ಸರಿ ಸರಿ